ಟೂರಿಸಂ ಪ್ರವಾಸ ಪ್ರವಾಸ ಹೋಗೋದರಲ್ಲಿ ಇರುವ ಮಜವೇ ಬೇರೆ ಏನಂದರೆ ನಾವು ಪ್ರವಾಸಕ್ಕೆ ಹೋದಾಗ ಬೆಟ್ಟ ಗುಡ್ಡಗಳನ್ನು ಹತ್ತಬೌದು ಮತ್ತು ನ ನದಿಗಳು ಮತ್ತು ಲೇಕ್ ಇದರಲ್ಲಿ ಸರ್ಫಿಂಗ್ ಥರ ಟೈಪ್ ಥರ ಬೋಟಿಂಗ್ ಹೋಗ್ಬೋದು ಮತ್ತು ಶಿವಗಂಗೆ ಈ ಥರ ಬೆಟ್ಟಗಳು ಹತ್ತದ್ರಲ್ಲಿ ಇರೋ ಮಜನೇ ಬೇರೆ ಆಸ್ ನಾವು ಬೆಟ್ಟ ಹತ್ತಕ್ಕು ಅಲ್ಲಿ ಏನು ಮಾಡಬೇಕಂದರೇ ಹುಷಾರಾಗಿ ಹತ್ಬೇಕು ಬೆಟ್ಟಗಳು ಗುಡ್ಡಗಳು ಹತ್ಬೇಕಾದ್ರೇ ಮತ್ತು ಕೊಡಗು ಅಲ್ಲಿ ನಾವು ನಮ್ಮ ಕ್ ಇದು ನಮ್ಮ ರಾಜ್ಯದಲ್ಲಿ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಇವೆಲ್ಲ ಒಂದು ನಾವು ಪ್ರವಾಸಿ ತಾಣ ಎಂದು ಕರೀತೇವೆ ಏಕೆಂದ್ರೆ ನಾವು ಶಿವಮೊಗ್ಗಲ್ಲಿ ಜೋಗ ಫಾಲ್ಸ್ ನೋಡ್ಬೋದು ಮತ್ತು ಭದ್ರಾವತಿ ಡ್ಯಾಮ್ ಇದೇ ಈ ಥರ ವಿಧ ವಿಧವಾದ ಪ್ರವಾಸಿ ತಾಣಗಳಿವೆ ಆ ಕೊಡಗು ಸೈಡ್ ಬರ್ತೀವಿ ಅಂದರೆ ಕೊಡಗು ಸೈಡಲ್ಲಿ ಮಡಿಕೇರಿ ಜಿಲ್ಲೆಯಲ್ಲಿ ಅದು ನಮ್ಮ ನಮ್ಮ ರಾಜ್ಯಕ್ಕೆ ಮಡಿಕೇರಿ ಜಿಲ್ಲೆ ಮತ್ತು ಚಿಕ್ಕ್ಮಗ್ಳೂರು ಜಿಲ್ಲೆ ಅದು ಪ್ರಾ ಅತಿ ದೊಡ್ಡ ಪ್ರವಾಸ ತಾಣ ಎಂದು ಕರೀತೇವೆ ಏಕೆಂದ್ರೆ ಅಲ್ಲಿ ಮಾ ಚಿಕ್ಕ್ಮಗ್ಳೂರಲ್ಲಿ ದೇವರಮ್ಮ ಬೆಟ್ಟ ಇದೆ ಮತ್ತು ಬಾಬಾಬುಡನ್ ಗಿರಿ ಇದೆ ಈ ಥರ ವಿಧ ವಿಧವಾದ ಪ್ರವಾಸಿ ತಾಣಗಳಿದೆ ಅಲ್ಲಿ ಬೆಳಿಗ್ಗೆ ಹೊತ್ತು ಹೋದರೆ ಫುಲ್ಲು ಮಂಜು ಕವಿದಿರುತ್ತೆ ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತೆ ಅಂದರೆ ತುಂಬ ಸುಂದರವಾಗಿರುತ್ತೆ ಅಲ್ಲಿ ನಾವು ಟ್ರಕ್ಕಿಂಗ್ ಮಾಡ್ಬೋದು ಮತ್ತು ಕೊಡಗು ವೈಟ್ ವಾಟರ್ ಯಾರ್ಫ್ಟಿಂಗ್ ಇದೆ ಮತ್ತು ದುಬಾರೆ ಯಾ ಯಾರ್ಡ್ಫಿಂಗ್ ಇದೆ ಶಿವಗಂಗೆ ಬೆಟ್ಟ ಚಾರಣ ಇದೆ ಶಿವಗಂಗೆ ಬೆಟ್ಟ ಹತ್ಬೋದು ನಾವು ಶಿವಗಂಗೆ ಬೆಟ್ಟ ಇಲ್ಲಿ ತುಮ್ಕೂರಲ್ಲಿ ದಾಬಸ್ಪೇಟೆ ಹತ್ತಿರ ಬರುತ್ತೆ ಅದು ತುಂಬ ಸಕ್ಕತ್ತು ಅತಿ ದೊಡ್ಡವಾದ ಬೆಟ್ಟ ನಾವು ಟ್ರಕಿಂಗ್ ಟೈಪ್ ಹತ್ಬೇಕು ಅದು ಯಾವುದೇ ರೋಡ್ ಇರೋಲ್ಲ ಏನೂ ಇರೋಲ್ಲ ನಾವು ಬೆಟ್ಟನೇ ಹತ್ಬೇಕು ಅದು ಈ ಥರ ನಮ್ಮ ರಾಜ್ಯದಲ್ಲಿ ಪ್ರವಾಸ ತಾಣಗಳು ತುಂಬ ಇದೆ ಎಂದು ಹೇಳಕ್ ಇಷ್ಟಪಡುತ್ತೇನೆ